ಹಾಂ ಹೌದು ಹೌದಾ ಎಷ್ಟು ರೂಮ್ ಬೇಕಿತ್ತು ಹೇಗೆ

ಒಂದೇ ರೂಮ್ ಸಾಕಾ ಅಥವಾ ಜಾಸ್ತಿ ಬೇಕಾ ಮೂರು ರೂಮಾ ಹಾಂ ಎಷ್ಟು ಯಾವ ರೇಂಜಲ್ಲಿ ಬೇಕೆನೋ ನಿಮಗೆ ಫುಲ್ಲ ಹೈ ಲೆವೆಲ್ ಇದು ಇದು ಒಂದು ಇಪ್ಪತ್ತು ಸಾವಿರದಿಂದ ಶುರು ಅದರಿಂದ ಮುಂದೆ ಲಕ್ಷದವರೆಗೂ ಇದ್ದು ನಿಮಗೆ ಯಾವ ರೇಂಜಲ್ಲಿ ಬೇಕು ಅಂತ ನೀವು ಹೇಳಿದ್ರೆ ನೋಡ್ತೆ ಯಾವ್ದು ಖಾಲಿ ಇದ್ವು ಅಂತ ಇದು ದಿನದ ಲೆಕ್ಕಕ್ಕೆ ಏ ಯಾಕೆ ನೀವು ಉಳಿ ಒಂದಿನಕ್ಕೆ ಉಳಿಯಕ್ಕೆ ಬರೋವ್ರು ಅಲ್ದಾ ಹಾಂ ಅದೇ ಒಂದು ದಿನಕ್ಕೆ ಅಷ್ಟು ಇದೆ ಇಲ್ಲಿ ಕಾಸ್ಟ್ಲಿ ನಿಮಗೆ ಮತ್ತೂ ಕಡಿಮೆ ಬೇಕು ಅಂದರೆ ಒಂದು ಐದು ಸಾವಿರ ಆರು ಸಾವಿರ ಅದರಿಂದ ಶುರು ಉಂಟು ಆದರೆ ಅದರಲ್ಲಿ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದ್ದೋ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದ್ದೋ ಅಷ್ಟರದ್ದು ಅಂದರೆ ಅಡ್ಜಸ್ಟ್ ಮಾಡ್ಕೊತಿವ್ ಅಂದರೆ ಓಕೆ ಹಾಂ ಹಾಂ ಒಂದು ನಾಲ್ಕು ಸಾವಿರದ್ದು ರೂಮ್ ಕೊಡ್ತೆ ಹಂಗಿದ್ರೆ ನಿಮಗೆ ಮೂರು ರೂಮ್ ಬೇಕಲ್ಲ ಯಾವಾಗ ಬೇಕು ಎಷ್ಟು ದಿನ ಹೌದಾ ಎರಡು ದಿನ ಮೂರು ರೂಮು ಹಂಗಿದ್ರೆ ದಿನಕ್ಕೆ ಒಂದು ಮೂರು ಸಾವಿರದ ಲೆಕ್ಕ ಆರು ಸಾವಿರ

ಹಾಂ ಸಿಕ್ತದೆ ಸಿಕ ಅಡ್ಡಿಲ್ಲ ಅಡ್ಡಿಲ್ಲ ಬುಕ್ ಮಾಡ್ತೆ ಸ್ವಲ್ಪ ಡೀಟೇಲ್ಸ್ ಒಂದು ಕಳಿಸಿ ನೀವು ಹಾಗೆ ಡೀಟೇಲ್ಸು ನಿಮ್ಮದು ಅಡ್ರೆಸ್ಸು ಹೆಸರು ಅದನ್ನೊಂದೆ ಹಾಂ ಹಾಂ ಹಾಂ ಹಾಂ ಹಾಂ ಅಡ್ಡಿಲ್ಲ ಹಂಗಿದ್ರೆ ಹಾಂ ಏಳು ಎಂಟಕ್ಕೆ ಅಲ್ದಾ ಹಾಂ ಅಡ್ಡಿಲ್ಲ ಓಕೆ ನೀವು ಬನ್ನಿ ಹಾಂ ಅಡ್ಡಿಲ್ಲ ವ್ಯವಸ್ಥೆ ಮಾಡ್ತೆ ಹಾಂ